ನಮಸ್ಕಾರ ರೀ ನಾವು ಧಾರವಾಡ ಅವ್ರ ಧಾರವಾಡ ಅಂದ್ರ ಪೆಡಾಕ ಭಾಳ ಭಾಳ ಫೇಮಸ್ ನೋಡ್ರಿ ಧಾರವಾಡ ಮಂದಿ ಅಂದ್ರ ಪೇಡ ಅಂದ್ರ ಧಾರವಾಡ ಅಂದ್ರ ಪೇಡ ಪೇಡ ಅಂದ್ರ ಧಾರವಾಡ ನೋಡ್ರಿ ಅಂದಂಗ ನಮ್ಮ ಹತ್ರ ವಿಶೇಷ ಆಗಿದ್ದು ಯಾವ ಯಾವ ಅಂದ್ರ ಒಂದ್ಸರ್ತಿ ನೋಡ್ಕೊಂಡು ಬರುಣ ಬರ್ರೀ ಹ್ಞೂ ಜನವರಿ ಶುರುವಾತು ನೋಡ್ರಿ ಸಂಕ್ರಾಂತಿ ಹಬ್ಬ ಬಂತು ಸಂಕ್ರಾಂತಿ ಹಬ್ಬ್ ಅಂದ್ರ ನಮ್ಮ ಧಾರವಾಡನಾಗ ಸಜ್ಜಿ ರೊಟ್ಟಿ ಶೇಂಗಾದ ಹೋಳಿಗಿ ಆಮೇಲೆ ಶೇಂಗ ಚಟ್ನಿ ಅಗ್ಸಿ ಚಟ್ನಿ ಎಳ್ಳಿನ ಚಟ್ನಿ ಆಮೇಲೆ ಕರಿ ಹಿಂಡಿ ರಂಜ್ಕ ಒಂದಾ ಎರಡಾ ಎಷ್ಟು ಥರ ಥರದ ನಾನಾ ವಿಧದ ಭಕ್ಷ್ಯಗಳನ್ನ ತಯಾರು ಮಾಡ್ತಿವಿ ನಾವು ತಿನ್ನುದಕ್ಕೆ ಅಂತು ಭಾಳ ಭಾಳ ಖುಷಿ ಅನ್ಸ್ತದ ಆಮೇಲೆ ಕುಸ್ರಳ್ ಅಂತರಲ್ಲ ಕುಸ್ರಳಿ ಅಂತು ನಾವು ಮನ್ಯಾಗ ಮಾಡ್ತೀವಿ ನಮ್ಮ ಅವ್ವನ ಕಾಲದ ಇಂದು ನಮ್ಗ ಮನ್ಯಾಗ ಮಾಡುದ ಹೇಳಿ ಕೊಟ್ಟಾರ ನೋಡ್ರಿ ಶೇಂಗ ಚಂದಾಗ ಹುರ್ಕೊಂಡು ಶೇಂಗಾದ ಬೀಜ ಕುಟಾಣಿ ಬೆಲ್ಲ ಆಮೇಲೆ ಕೊಬ್ಬರಿ ಹೆರ್ದದ ಚಂದಕ್ಕ ಹಾಕುದು ಅದ್ರ ಜೊತೆ ಎಳ್ಳು ಬಿಸಿ ಮಾಡ್ಕೊಂಡು ಎಳ್ಳಿ ಕೂಡ್ಸುದು ಇದು ಎಲ್ಲರಿಗು ನಾವು ಸಂಕ್ರಾಂತಿ ದಿನ ಪೂಜಾ ಮಾಡಿ ಎಲ್ಲರಿಗು ಸಾಯಿಂಕಾಲ ಹೊತ್ನಾಗ ಬಿರ್ಕೊಂಡು ಬರ್ತೀವಿ ಇದು ನಮ್ದ ಸಂಕ್ರಾಂತಿಯ ಭಕ್ಷ್ಯಗಳಲ್ಲಿ ಸ್ಪೆಷಲ್ ರೀ ಅಂತ ಹೇಳ್ಬೋದು ಅದಾದ್ಮೇಲೆ ಹಿಂಗೆ ಮುಗುದ್ಮೇಲೆ ಯುಗಾದಿ ಶುರು ಆಗ್ತದೆ ಯುಗಾದಿ ಒಳ್ಗ ಬಂತಂದ್ರ ನಾವು ಹೋಳಿಗಿ ಮಾಡ್ತೀವಿ ಹೋಳ್ಗಿ ಕಟ್ಟಿನ ಸಾರು ಬದ್ನಿಕಾಯಿ ಪಲ್ಯ ಸಂಡ್ಗಿ ಹಪ್ಪಳ ಆಮೇಲೆ ಬೇವು ತಯಾರ್ಸ್ತಿವಿ ನೋಡ್ರಿ ಬೇವು ಅಂತು ಭಾಳ ಭಾಳ ಚಂದ ಇರ್ತದ ಹೊಸ ಹೊಸ ನವಿರಾದ ಈ ಎಲ್ಲ ಚಿಗುರ್ಗಳೆಲ್ಲ ಚಿಗಿತಿರ್ತಾವು ಅಲ್ಲ ಆ ಥರ ಮಾವಿನ ಮರದ್ದು ಬೇವಿನ ಮರದ್ದು ಬೇವಿನ ಹೂ ಅಂತ ತರ್ತೀವಿ ಮಾವಿನಕಾಯಿ ಹತರ್ತೀವಿ ಶೇಂಗ ಚಂದಾಗ ಹುರ್ದು ಶೇಂಗಾ ಆಮೇಲ ಪುಟಾಣಿ ಮಿಕ್ಸರ್ ಮಾಡಿ ಅದ್ರೊಳಗ ಮಾವಿನ್ಕಾಯಿ ತುರ್ದು ಹಾಕ್ತೀವಿ ಬೇವು ಹೂ ಹಾಕ್ತೀವಿ ಮತ್ತು ಹೊಸ ಹುಣ್ಶಿ ಹಣ್ಣಿನ ರಸ ಹಾಕ್ತೀವಿ ಅದ್ರ ಜೊತೆ ಡ್ರೈ ಫ್ರುಟ್ಸ್ ಹಾಕೊಂಡು ಅದು ಏನು ಅಂತರ ಅದು ಬೇವು ತಯಾರು ಮಾಡ್ತಿವ್ಲ ಬೇವು ಕುಡಿಲಿಕ್ಕೆ ಒಂದು ಖುಷಿ ಅನ್ಸ್ತತ್ತ ನೋಡ್ರಿ ಅದನ್ನ ಆವತ್ತಿನ ದಿನ ಸ್ಪೆಷಲ್ ಅಂತ ಮಾಡ್ತೀವಿ ಅದಾದ್ಮೇಲೆ ಹೋಳಿ ಹುಣ್ಮಿ ಬರ್ತದ ಹೋಳಿ ಹುಣ್ಮಿದಾಗ ಹೋಳಿ ಎಲ್ಲ ಆಟಾಡಿ ಬಂದು ಆಮೇಲೆ ಕಾಮ ದಹನ ಮಾಡ್ಕೊಂಡು ಆಮೇಲೆ ನಾವು ಮಾಡುದ ಹೋಳಿಗಿ ಹೋಳಿಗಿ ಊಟನ ಹೂರ್ಣದ ಹೋಳಿಗಿ ಬದ್ನಿಕಾಯಿ ಪಲ್ಯ ಎಣ್ಗಾಯಿ ಕಟ್ಟಿನ ಸಾರು ಹಿಂಗ ನಾನಾ ಥರದ್ ಭಕ್ಷ್ಯಗಳನ್ನ ಮಾಡಿ ಆವತ್ತು ನೀವು ಹಿಡ್ದ ಊಟ ಮಾಡ್ತೀವಿ ಇದು ಹೋಳಿ ಹುಣ್ಮಿದು ಆತು ಅದಾದ್ಮೇಲೆ ಅದು ಮುಗುದ್ಮೇಲೆ ಶ್ರಾವಣ ಮಾಸ ಬರ್ತದ ಶ್ರಾವಣದಾಗ ನಾಲ್ಕು ವಾರ ನಾಲ್ಕು ತಪ್ಪದ್ರ ಐದು ವಾರ ಲಕ್ಷ್ಮಿ ಪೂಜ ಮಾಡ್ತೀವಿ ಲಕ್ಷ್ಮಿ ಪೂಜ ಮಾಡ್ವಾಗುನು ನಾವು ದಿನ ಒಂದು ಒಂದು ಥರ್ ಥರವಾದ ಅಡಿಗಿ ಮಾಡಿ ದೇವ್ರ್ಗೆ ನೈವೇದ್ಯ ತೋರ್ಸ್ತೀವಿ ಆಮೇಲೆ ವರಮಹಾಲಕ್ಷ್ಮೀ ಪೂಜೆ ಅಂತ ಮಾಡ್ತೀವಿ ಅವತ್ತು ಕೂಡ ನಾವು ದೇವರಿಗೆ ಥರ ಥರವಾದ ಹೋಳಿಗಿ ಅಂತ ಕಡುಬು ಅಂತ ಆಮೇಲೆ ಪುಳಿಯೊಗರಿ ಆಮೇಲೆ ಬಿಸಿಬೇಳೆ ಬಾತ್ ಆಮೇಲೆ ಎಲ್ಲಾ ಥರದ ನೀವೇದ್ಯ ಮಾಡಿ ದೇವ್ರಿಗೆ ತೋರಿಸ್ತೀವಿ ಅದು ಮುಗಿತು ಅಂದ್ಮೇಲೆ ಮತ್ತು ಹಬ್ಬಗಳ ಸಾಲ ಸಾಲ ಅದಾದ್ಮೇಲೆ ದಸರಾ ಬರ್ತದ ದಸರಾದಾಗ ಒಂಬತ್ತು ದಿವಸ ಕೂಡ ನಾವು ದೇವಿಯನ್ನ ಕೂಡಸ್ತೀವಿ ಒಂಬತ್ತು ದಿನ ಸ ಸಹಿತ ನಾವು ನಾನಾ ಥರದ ಅಡಿಗಿಗಳನ್ನ ಮಾಡಿ ದಿನ ಒಂದೊಂದು ನೆವೇದ್ಯವನ್ನ ದೇವಿಗೆ ತೋರಿಸ್ತೀವಿ ಅದಾದ್ಮೇಲೆ ದೀಪಾವಳಿ ದೀಪಾವಳಿ ದಿನ ಕೂಡ ಮೂರು ದಿನ ನಾಲ್ಕು ದಿನ ಹಬ್ಬಗಳನ್ನ ಆಚರಿಸ್ತೀವಿ ಅವಾಗನು ಕೂಡ ನಾವು ಪಾಡ್ಯ ಅಂತ ಒಂದಿನ ಇದು ಲಕ್ಷ್ಮೀ ಕೂಡ್ಸುದ ಅಂತ್ ಒಂದಿನ ಅವತ್ತು ಕೂಡ ನಾವು ವಿಧ ವಿಧವಾದ ಭಕ್ಷ್ಯಗಳನ್ನ ಮಾಡಿ ದೇವರಿಗೆ ನೇವೇದ್ಯ ಅಂತ ಹಿಡಿತೀವಿ ಇದು ನಾವು ನಮ್ಮ ಉತ್ರ ಕರ್ನಾಟಕದಾಗ ಹೇಳ್ಬೇಕು ಅಂದ್ರ ಅಡಿಗಿ ಒಳ್ಗ ಭಾಳ ಫೇಮಸ್ ಅದು ಕಮ್ ರೊಟ್ಟಿಗಳಲ್ಲಿ ನಾನಾ ಥರದ್ ರೊಟ್ಟಿಗಳು ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಳ್ಳು ಹಚ್ಚಿದ ರೊಟ್ಟಿ ಹೀಗ ರೊಟ್ಟಿಗಳಲ್ಲಿ ವಿಧ ವಿಧವಾಗಿ ಮಾಡ್ತೀವಿ ಪಲ್ಯ ಅಂತು ಭಾಳ ಥರ ಮಾಡ್ತೀವಿ ಎಣೆಗಾಯಿ ಪಲ್ಯ ಆಮೇಲೆ ತುಂಬುಗಾಯಿ ಪಲ್ಯ ಅಂತ ಮಾಡ್ತೀವಿ ಹೀರೆಕಾಯಿ ಪಲ್ಯ ಹೀರಿಕಾಯಿ ತುಂಬುಕಾಯಿ ಅಂತ ಮಾಡ್ತೀವಿ ದೊಡ್ಡ ಮೆಣ್ಶಿನ್ಕಾಯಿ ತುಂಬುಕಾಯಿ ಅಂತ ಮಾಡ್ತೀವಿ ಈ ಥರ ಪಲ್ಯಗಳ ಮಾಡ್ತವಿ ಚಟ್ನಿಗಳಲ್ಲಿ ಅಗ್ಸಿ ಚಟ್ನಿ ಎಳ್ಳಿನ ಚಟ್ನಿ ಖಾರ್ ಎಳು ಚಟ್ನಿ ಶ್ ಆಮೇಲ್ ಕೆಂಪು ಚಟ್ನಿ ರಂಜ್ಕ ಉಪ್ಪಿನ್ಕಾಯಿಗಳು ಮಾಡ್ತೀವಿ ಅದು ಅಲ್ಲದೇ ಅನ್ನದಾಗುನುನು ಹೇಳ್ಬೇಕಂದ್ರ ಮೊಸರು ಅನ್ನ ಚಿತ್ರಾನ್ನ ಆಮೇಲೆ ಪುಳಿಯೊಗರೆ ಅನ್ನ ಹೀಗೆ ಪುಳಿಯೊಗರೆ ಅನ್ನ ಬಿಸಿಬೇಳೆ ಬಾತ್ ಹಿಂಗೆ ನಾನಾ ವಿಧಗಳ್ ಅನ್ನಗಳನ್ನು ಕೂಡ ಮಾಡ್ತೀವಿ ಇದನ್ನ ನೀ ಒಂದೆ ಅಂತನು ತಿಂತಿವಿ ಸಣ್ಣ ಮಕ್ಕಳಿಗೂನು ಇಷ್ಟ ಆಗ್ತದೆ ದೊಡ್ಡೋರಿಗೂ ಇಷ್ಟ ಆಗ್ತದೆ ವಯಸ್ಸು ಆದವ್ರಿಗೂ ಕೂಡ ಇಷ್ಟ ಆಗ್ತದೆ ಈ ಥರ ವಿಧ ವಿಧವಾದ ಆಡಿಗಿಗಳನ್ನ ಮಾಡ್ತೀವಿ ನಮ್ಮ ಮನಿಯಲ್ಲಿ ಅಂತು ಬೆಳಗ್ಗೆ ಟಿಫಿನ್ ಅನ್ನು ಅದು ಡೈಲಿ ಒಂದು ಒಂದು ದಿನಾಗಲು ಒಂದು ಒಂದು ಅಂತ ಉಪ್ಪಿಟ್ಟು ಅಂತ ದೋಸಿ ಅಂತ ದೋಸೆ ಒಳಗೆ ಥರ ಥರ ದೋಸೆ ರಾಗಿ ದೋಸೆ ಅಕ್ಕಿ ದೋಸೆ ಆಮೇಲೆ ರವಾ ದೋಸೆ ಅದ್ರಾಗ ಉತ್ತಪ್ಪ ಕಟ್ಲ ಉತ್ತಪ್ಪ ಅಂತ ಅದರಾಗೂನು ಭಾಳ ಥರ ಮಾಡ್ತೀವಿ ಸೆಟ್ ದೋಸಿ ಅಂತ ದಿನ ಒಂದೊಂದು ಮಾಡ್ತೀವಿ ಹುಡುಗರು ದೊಡ್ಡೋರು ಇಷ್ಟ ಪಟ್ಕೊಂಡು ತಿಂತಾರೆ ಮತ್ತ ಇಡ್ಲಿದಾಗುನು ನಾನಾ ಥರ ಇಡ್ಲಿ ಮಸಾಲೆ ಇಡ್ಲಿ ವಡೆ ಎಲ್ಲಾನು ಮಾಡ್ತೀವಿ ದಿನಾಲು ಒಂದೊಂದು ಬೇಕು ನೋಡು ಬೆಳಗ್ಗೆ ಎದ್ದ ತಕ್ಷಣ ಮಕ್ಳಿಗೆ ಬೇರೆ ಅದಾ ವಯ್ಸು ಆದವ್ರಿಗೆ ಬೇರೆ ನಮಗೆ ಬೇರೆ ಅಂತ ಥರ ಥರ ತಿಂಡಿಗಳನ್ನು ಮಾಡ್ತೀವಿ ಅದ್ರ ವ ಹವಮಾನಕ್ಕ ತಕ್ಕಂಥಾ ಅಡಿಗೆಗಳನ್ನು ಕೂಡ ಮಾಡ್ತೀವಿ ಅಮೇಲೆ ರಾಗಿ ಅಂಬ್ಲಿ ಅನ್ನೋದು ಇಲ್ಲಿ ಭಾಳ ಭಾಳ ಬಾಳ ಫೇಮಸ್ ಅದ ಪ್ರತಿ ಇದ್ ಸ ಬೇಸ್ಗೆ ಕಾಲದಾಗ ತಂಪು ಆಗಲಿ ದೇಹಕ್ಕೆ ಅಂಥೇಳಿ ರಾಗಿ ಅಂಬ್ಲಿ ಅಂತು ಊಟದಾಗ ಬೇಕ ಬೇಕು ಮಜ್ಗಿ ರಾಗಿ ಅಂಬ್ಲಿ ಇವು ಊಟದ ನಂತರ ಕುಡಿಲೆ ಬೇಕು ಹೆಂಗೆ ಅದ ನೋಡ್ರಿ ನಮ್ಮ ಧಾರವಾಡ ಪದ್ಧತಿ ನಮ್ಮ ಧಾರವಾಡ ಶೈಲಿ ನಿಮಗೂ ಖುಷಿ ಅನ್ಸ್ತದ ಅಲ್ಲಾ ನೀವು ಒಂದು ಸರಿ ಬಂದು ಭೇಟಿ ಕೊಡ್ರಿ ಹೆಂಗೆ ಅನ್ಸ್ತದ ನಮ್ಮ ಊಟ ನಮ್ಮ ಶೈಲಿ ನೀವು ನಮ್ಗ ತಿಳಿಸ್ತಿರಲ್ಲಾ ಅಂದಂಗ ಮತ್ತು ಏನು ನಿಮ್ಮ ಬಗ್ಗೆ ಮಾತು ಮತ್ತೇನು ಮಾತಾಡ್ಲೀ ನೀವು ಹೇಳ್ರಿ ನಿಮ್ಗ ಯಾವ ಥರದ್ ಇಷ್ಟ ಆಗ್ತದ ಅಡ್ಗಿಗಳನ್ನ ಮಾಡ್ಲಿಕ್ಕೆ ನಾನು ನನ್ಗೆ ಖುಷಿ ಅನ್ಸ್ತದ ಮಾಡಲಿಕ್ಕೆ ನಾನು ತಯಾರು ಇದ್ದೀನಿ ಮತ್ತು ಒಂದು ನಿಮ್ಗ ರೆಸಿಪಿ ಹೇಳ್ಬೇಕು ಅಂತಂದ್ರ ಹೋಳಿಗೀನೆ ತಗೊರಿ ಹೋಳಿಗಿ ಮಾಡುದಂದ್ರ ಹೂರ್ಣನ ಚಂದಾಗಿ ಕಡಲಿ ಬೇಳೆನ ಕುದಸಿ ಅದಕ್ಕ ಬೆಲ್ಲ ಹಾಕಿ ಚಂದಾಗಿ ರುಬ್ಬಿ ಅದಕ್ಕೆ ಇಡಂಗಿ ಏಲಕ್ಕಿ ಹಾಕಿ ಮೈದ ಹಿಟ್ಟು ಅದೆಲ್ಲ ನಾದ್ಕೊಂಡು ಚೆಂದಾಗಿ ಹುರ್ಳಿ ಮಾಡಿ ಗರಿ ಗರಿಯಾದ ಹೋಳ್ಗಿ ತಯಾರು ಮಾಡ್ತೀವಿ ಅದಕ್ಕೆ ತುಪ್ಪ ಹಾಕೊಂಡು ತಿಂದ್ರ ಭಾಳ ಭಾಳ ರುಚಿ ಅನ್ಸ್ತದೆ ಹೋಳಿಗಿ ಗೆಣ್ಸಿನ ಹೋಳಿಗಿ ಸಜ್ಜಿಕದ ಹೋಳಿಗಿ ಆಮೇಲೆ ಹೋಳಿಗಿದಾಗ ನಾನಾ ಥರದ್ ಮಾಡಿರ್ತೀವಿ ನಿಜ ಹೇಳ್ಬೇಕು ಅಂದ್ರ ತಿನ್ನುದೂ ಎಲ್ಲರು ಊಟಾನ ಇಷ್ಟಪಟ್ಕೊಂಡು ತಿಂತಾರೆ ಅದರಲ್ಲಿ ನಾವು ಮಾಡುವ ಅಡಿಗಿ ರುಚಿಕಟ್ಟಾದ್ರ ಇನ್ನು ಹೆಚ್ಚು ಹೆಚ್ಚು ತಿನ್ನಬೇಕು ಅಂತ ನಮ್ಗು ಅನ್ಸ್ತದ ಆಮೇಲೆ ಖುಷಿನು ಆಗ್ತದ ನೋಡ್ರಿ ನಿಮ್ಗ ಏನು ಅನ್ಸ್ತದೆ ನೀವು ತಿಂತಿರಲ್ಲ ನಾ ಮಾಡಿ ಕೊಟ್ರ ನಾ ಮಾಡಲಿಕ್ಕೂನು ತಯಾರು ಇರ್ತೀನಿ ಬರ್ತೀರಲ್ಲ ನಿಮ್ಗ ಏನು ಬೇಕು ಅದು ಹೇಳ್ರಿ ಬೆಳಗ್ಗೆ ಎದ್ದ ತಕ್ಷಣ ಉಪ್ಪಿಟ್ಟು ಚೌವ್ ಚೌವ್ ಬಾತು ವಡೆ ವಡೆ ಮತ್ತು ಏನು ಅಂತರ ಇಡ್ಲಿ ವಡೆ ಆಮೇಲೆ ಇವೆಲ್ಲಗಳನ್ನು ಬೆಳಗ್ಗಿನ ಟಿಫಿನ್ಗೆ ಅಂತ ಮಾಡ್ತಿವಿ ಮಧ್ಯಾಹ್ನ ರೊಟ್ಟಿ ಚಪಾತಿ ಆಮೇಲೆ ಪರೋಟ ಥಾಲಿಪಿಟ್ ಚ ಮಾಡಿರ್ತೀವಿ ಊಟಕ್ಕೆ ಅಂತ ಆಮೇಲೆ ಅನ್ನ ಸಾರು ಅನ್ನ ಮೊಸರು ಅನ್ನ ಹುಳಿ ಅನ್ನ ರಸಮ್ ಇವೆಲ್ಲ ಊಟದಾಗ ಮಾಡಿರ್ತೀವಿ ಒಟ್ನಾಗ ಹೇಳ್ಬೇಕಂದ್ರ ಪೂರ್ತಿ ನಾವು ತಿನ್ನೋ ಆಹಾರ ನಮಗೆ ಅರೋಗ್ಯಕ್ಕೂನು ಛಲೋ ಆಗಿರ್ಬೇಕು ಮತ್ತು ಮನಸ್ಸಿಗೂನು ಖುಷಿ ಕೊಡಬೇಕು ಅಮೇಲೆ ಜಿರ್ಣಿಸ್ಕೊಳ್ಳಕ್ಕುನೂ ಇದಾಗಿ ಜೀರ್ಣಿಸ್ಕೊಳ್ಬೇಕು ಜೀರ್ಣಿಸ್ಕೊಳ್ಳಕ್ಕುನು ಕೂಡ ಆಗಿರ್ಬೇಕು ಈ ಥರವಾದ ಆಹಾರಗಳನ್ನು ತಿನ್ನುವ ರೂಢಿ ಮಾಡ್ಕೊಳೊದರಿಂದ ನಾವು ಆರೋಗ್ಯದಿಂದಿರಲು ಸಾಧ್ಯ ನೋಡ್ರಿ ನಿವೇನು ಅಂತೀರಿ ನಾನು ಹೇಳೋದು ಎಲ್ಲ ನಿಮ್ಗ ಅರ್ಥ ಅಗ್ಲಿಕತ್ತದ ಅಲ್ಲ ವಿಧ ವಿಧವಾದ ಭಕ್ಷ್ಯಗಳನ್ನ ಭಕ್ಷಿಸುತ್ತಾ ಇರುವುದೇ ಒಂದು ಜೀವನ ಜೀವನದಲ್ಲಿ ಎಲ್ಲಾ ಥರದ ಕಲೆಗಳ ಮಧ್ಯದಲ್ಲಿ ಊಟ ಒಂದು ಮಾಡುವುದು ಒಂದು ಖುಷಿ ತರುವ ಒಂದು ಒಂದು ವಿಚಾರ ಅಂತ ಹೇಳ್ಬೋದು ಮತ್ತೆ ಶೇಂಗದ ಉಂಡೆ ಬಗ್ಗೆ ನಿಮ್ಗ ಹೇಳ್ಲೇನು ಶೇಂಗಾದ ಉಂಡೆ ಎಳ್ಳಿನ ಉಂಡೆ ಅಂಟಿನ ಉಂಡೆ ಮತ್ತು ಬೊಂದಿ ಬೊಂದಿ ಕಾಳ ಉಂಡೆ ಲಡ್ಗಿ ಉಂಡೆ ಆಮೇಲೆ ಗೋಕಾಕ್ ಕರ್ದಂಟು ಬೆಳಗಾವಿ ಕುಂದ ಧಾರವಾಡ ಪೇಡ ಮತ್ತು ಇವೆಲ್ಲ ನಮ್ಮ ಫೇಮಸ್ ಅಂತ ಹೇಳ್ಬೋದು ಇವೆಲ್ಲನೂ ನಾನು ನಮ ಅಜ್ಜಿ ಕಡಿಂದ ಅವ್ವನ ಕಡಿಯಿಂದ ಕಲ್ತಿ ನೀನು ನನ್ಗ ರುಚಿಕಟ್ಟಾದ ಅಡಿಗಿ ಮಾಡುದಂದ್ರ ಭಾಳ ಭಾಳ ಖುಷಿ ನಮ್ಮ ಮನೆ ಮಂದಿ ಎಲ್ಲಾನು ಇಷ್ಟಪಟ್ಕೊಂಡು ತಿಂತಾರೆ ಇದನ್ನ ಹೌದು ಅಂದಂಗ ಮತ್ತೇನು ಹೇಳಲಿ ನಿಮ್ಗ ಪ ವಿಚಾರ್ಗಳು ಅಂತು ಭಾಳ ಅದಾವ ಹೇಳ್ಬೇಕು ಅಂದ್ರ ಇನ್ನು ಟೈಮ್ ಭಾಳ ಬೇಕಾಗ್ತದೆ ನನ್ಗೆ ಇಷ್ಟೆ ಅಡಿಗಿಗಳ ಭಕ್ಷ್ಯಗಳ ಬಗ್ಗೆ ಹೇಳ್ಲ ಇನ್ನು ಹೇಳ್ಲ ಅದ್ರ ಬೇಕಂದ್ರ ಒಂದು ಒಂದು ಬರಿಯುಬಹುದು ನಾನು ವ ಲೇಖನಗಳ್ನ ಬರೆದು ನಿಮ್ಗೆ ತಲುಪ್ಸುಬಹುದು ಸಾಂಪ್ರದಾಯಿಕವಾಗಿ ನಮ್ಮ ಉಡುಗೆ ತೊಡುಗೆಗಳನ್ನು ಅಷ್ಟ ನಮ್ಮ ಧಾರವಾಡದಾಗ ಇಳ್ಕಲ್ಲ ಸೀರೆ ಭಾಳ ಭಾಳ್ ಫೇಮಸ್ ಅದ ಧಾರವಾಡ ಸೀರೆ ಕಸೂತಿ ಸೀರೆ ಅಂತಾರ ಕಸೂತಿ ಸಿರೇನು ಭಾಳ ಚೆಂದ ಕಸೂತಿ ಸೀರೆ ಹಾಕೊಂಡು ನಾವು ಸಂಕ್ರಾಂತಿ ಎಳ್ಳು ಬಿರುದೂ ಎಳ್ಳು ಕುಸ್ರೆಳು ಬೀರುದು ಅಂತರಲ್ಲ ಅದುನು ನಾವು ಎಲ್ಲರಿಗು ಬೀರ್ಕೊಳ್ತಾ ಹೋಗ್ತೀವಿ ಈ ಥರ ನಮ್ಮ ಸಾಂಪ್ರದಾಯಿಕವಾದ ಉಡುಗಿಗಳ್ಗೊಂದ್ಗಿ ಭಕ್ಷ್ಯಗಳ್ಗೊಂದ್ಗಿ ನಾವು ಜೀವನ ಮಾಡ್ಲಿಕತ್ತೀವಿ ಇದ ಕುಷಿ ತರ್ತದಲ್ಲ ಅಂದಂಗ ಧಾರವಾಡ ಮಂದಿ ಅಂದ್ರ ನೀವು ಇಷ್ಟಪಡ್ತಿರಲ್ಲಾ ಧಾರವಾಡ ಜನ ಧಾರವಾಡ ಶೈಲಿ ಧಾರವಾಡ ಭಾಷೆ ಧಾರವಾಡ ಊಟ ಬರ್ರೀ ಒಂದು ಸರಿ ಧಾರವಾಡಕ್ಕ ಭೇಟಿ ಕೊಟ್ಟ್ ಹೋಗ್ರಿ ನಾವು ನೀವು ಭೇಟಿ ಆಗುಣ ಹ್ಞೂ ನಮಸ್ಕಾರ ಮತ್ತು ನೀವು ನಾವು ನೀವು ಸಿಗೋಣ